ನಮ್ಮೂರಲ್ಲಿ ಸೌಕರ್ಯಗಳು ಏನು ಇಲ್ಲ ಬಸ್ ಇಲ್ಲ ಕಾರ್ ಇಲ್ಲ ಆಟೋ ಇಲ್ಲ ಗಾಡಿ ಇಲ್ಲ ಯಾವುದೋ ಒಂದು ಗಾಡಿ ಇತ್ತು ಅಂದ್ರು ತೊಕೊಂಡ್ಹೋಗಬೇಕಾಯ್ತದ ಎಲ್ಲಿಗೋ ಹೋಗೋದಿತ್ತು ಅಂತಂದರೆ ಒಂದು ಎರಡು ಗಂಟೆ ಟ್ರಾವೆಲಿಂಗ್ ಮಾಡಬೇಕಾಯ್ತದ ಹಾದಿನೋಡ್ಕುತ್ತಾ ಹೋಗಬೇಕಾಯ್ತದ ಬಸ್ನು ಟೈಮಿಗೆ ಬರಲ್ದು ಆಟೋನೂ ಟೈಮಿಗೆ ಬರಲ್ವು ಈಗ ಯಾವುದೋ ಒಂದು ಕೆಲಸ ಮಾಡೋದಿರ್ತದ ನಮಗ ಬಿ ಡ್ಯೂಟಿಗೆ ಹೋಗೋದಿರ್ತದ ಮುಂಜಾನೆ ಜಲ್ದಿ ಎದ್ದು ಎಲ್ಲ ಮನೆ ಕೆಲಸ ಮುಗಿಸಿ ಅದು ಅಡಿಗೆ ಮಾಡಿ ಮಕ್ಳಿಗೆಲ್ಲ ಸ್ಕೂಲ್ ಕಳಿಸಿ ಎಲ್ಲ ಕೆಲಸ ಮುಸ್ಕೊಂಡು ನಮಗೆ ಬಿ ಡ್ಯೂಟಿಗೆ ಟೈಮಿಗೆ ಹೋಗೋದಿರ್ತದೆ ಬಟ್ ಬಸ್ನೂ ಬರಲ್ವು ಆಟೋ ಬರಲ್ವು ಏನು ಇರಲ್ಲ ಹೋಗ್ಬೇಕಂದ್ರೆ ಎರಡು ಗಂಟೆ ಹಾದಿನುಕುತ್ತ ಹೊಯ್ತಿವಿ ಅಲ್ಲಿ ಈಗ ಒಗರ್ಸೆ ಊರಿಗ್ ಕೆಲಸ ಮಾಡ್ದಿವಿ ಅಂದ್ರು ಒಂದು ಎರೆಡು ನೂರು ಮುನ್ನೂರಕ್ಕೆ ರೊಕ್ಕ ಕೊಡ್ತಾರೆ ಅಲ್ಲಿ ಅಲ್ಲಿಂದೂ ರೊಕ್ಕ ಅವೇನು ಸಾಕೈತವ ಈಗ ಮನೆಗೆ ಈಗ ಯಾರಿಗೋ ಒಬ್ರಿಗೆ ಮಕ್ಳಿಗೆ ಆರಾಮ್ ಇರಲ್ದು ದವ್ಕಾನೆ ತೋರಿಸೋದಿರ್ತದ ಅವರಿಗೆ ಏನೋ ಒಂದು ದೊಡ್ಡದಿರ್ತದ ಈಗ ಯಾರದೋ ಬದಲಿ ಏನೋ ಒಂದು ದೊಡ್ಡದು ಬೀದಿಯಾಗೆ ಈಗ ಅಗರ್ಸೆ ಸಿಟಿಗೆ ಬಂದು ಕೆಲಸ ಮಾಡ್ದೀವಂದ್ರೆ ಸ್ವಲ್ಪ ಸಂಬಳ ಜಾಸ್ತಿ ಕೊಡ್ತಾರೆ ಕೆಲಸ ರೊಕ್ಕನೂ ಜಾಸ್ತಿ ಬರ್ತಾವ ಅಂತಂದು ಯೋಚನೆ ಮಾಡಿ ಬೀದರ್ಕ್ಕ ಬರಬೇಕು ಅನಿಸ್ತದ ಅದರ ಸಲುವಾಗಿ ಬರಬೇಕು ಅಂತಂದ್ರೆ ಹಾದಿನೋಡ್ಕೋತ್ತ ಬರಬೇಕು ಹೋಗಬೇಕಾದ್ರು ಹಾದಿನುಕುತ್ತ ಹೋಗಬೇಕಾಯ್ತದ ಸ್ವಲ್ಪ ಅಷ್ಟು ಬಸ್ಸಿಂದೇನು ವ್ಯವಸ್ಥೆ ಇಲ್ಲ ಆಟೋನೂ ಇಲ್ಲ ಬರ್ತಿವಿ ಹೋಗ್ತೀವಿ ಅಂದಪ್ಲೆ ಅದದು ಈಗ ಯಾರಿಗೋ ಒಬ್ರಿಗೆ ಕಾಲಿಗೆ ಹತ್ಯದ ಅಂದ್ರೆ ಅವ್ರಿಗೆ ಕರ್ಕೊಂಬರಲತ್ತೆವು ಅಂತಂದ್ರೆ ಈಗ ಅಲ್ಲಿಂದ ಅಲ್ಲಿಗೆ ಹೋಗಾ ಅಸ್ತಕ ಅವ್ರ ಕಾಲು ಎಷ್ಟು ನೋವ್ತದ ರಕ್ತ ಹೊಯ್ತದ ಏನೋ ಒಂದು ಆಯ್ತ ಇರ್ತದ ಅಷ್ಟು ಇದಾಗ್ತದೆ ಅವರಿಗೆ ಈಗ ಒಬ್ಬಾಕಿ ಹೆಣ್ಮಗಳು ಡೆಲ್ವರಿದು ಟೈಮ್ ಇತ್ತು ಅವ್ರಿಗೆ ನಾವು ಕರ್ಕೊಂಡೋಗೋದಿತ್ತು ಹಾಸ್ಪಿಟಲ್ಗ ಅಂದ್ರೆ ಹಾದಿನೊಡ್ಕೋತ್ತ ಹೋಗಬೇಕಾಯ್ತದ ಅವ್ರಿಗೆ ಕರ್ಕೊಂಡು ಈಗ ಆಟೋಕೊಂದು ಫೋನ್ ಹಚ್ತೀವಿ ಅಂತಂದ್ರು ಅವ್ರು ದುಡ್ಡುನೂ ಜಾಸ್ತಿ ಕೇಳ್ತಾರ ಅವರು ಅವ್ರಿಗೆ ನಾವು ಕೊಡಬೇಕಾಯ್ತದ ಗೆ ಯಾದೋ ಒಂದು ಇರ್ತದ ಅಷ್ಟೂ ಊರಿನಲ್ಲಿ ಸೌಕತ್ತು ಸವ್ರಲ್ತು ಇರಲ್ವು ಆಟೋದು ಗಾಡಿದು ಬಸ್ಸಿಂದು ಯಾವುದೇ ಇರಲ್ದು ಹೋಗ್ಬೇಕಂದ್ರೆ ಈಗ ಅಗರ್ಸೆ ಡೆಲ್ವರಿ ಹೆಣ್ಮಗಳು ಹೋಗ್ಲತ್ತಳು ಹಾದಿಗೇ ಸತ್ತೋಗ್ತಾಳೆ ಹಾಕಿ ಏನೋ ಒಂದು ಆಯ್ತಾ ಇರ್ತ್ ಯಾರಿಗೋ ಒಬ್ಬರಿಗೆ ಅಸ್ಲದೇ ಸವಲತ್ಗೊಳ್ ಬೇಕಾಗ್ತದ ಗಾಡಿನೂ ಸವಲತ್ತಿಲ್ಲ ಈಗ ಹಿಂದೆ ಹೆಂಗ ಸೈಕಲ್ ಮೇಲೆ ಹೋಗ್ತಿರಲ್ಲ ಹಾಂಗೆ ಈಗ್ನೂ ಒಬ್ಬೊಬ್ರೆನೆ ಸೈಕಲ್ ಮೇಲೆ ಹೊಯ್ತರ ಪೆಟ್ರೋಲ್ ಜಾಸ್ತಿ ಆಗೋಗದ ಸೈ ಇನ್ನು ಸೈಕಲ್ ತಕೊಂಡೇ ಓಡಾಡ್ತಾರ ಹಿಂದೆ ಹೆಂಗ ಹೆ ಎತ್ತಿನ ಗಾಡಿ ಇತ್ತು ಈಗ್ನೂ ಹಂಗೇ ಬೇಕ ಮತ್ತು ವಾಪಾಸ್ ರಿಟನ್ ಎತ್ತಿನಗಾಡಿ ಹೊಂಟದ ಇನ್ನು ಚಾರ್ಜಿನ ಗಾಡಿ ಹೊಂಟವ ಮತ್ತು ಎಲ್ಲ ಈಗ ಎತ್ತಿನಗಾಡಿ ಸಪೋಸ್ ಈಗ ಅದೇ ಬರ್ಬೋದು ಮುಂದೆ ಹಂಗೆ ಆಗ್ತದ ಈಗ ಮತ್ತು ಇನ್ನು ಸೈಕಲ್ನೂ ಬರ್ತದ ಈಗ ಸೈಕಲ್ನು ತಗೊಂಡ್ಹೋಗ್ಬೋದಾಯ್ತು ಇನ್ನು ಯಾರ್ದಾರು ತಕೊಂಡು ಗಾಡಿ ತಕೊಂಡು ಓಡಬೇಕಾಯ್ತದ ಗಾಡಿ ಇಲ್ಲ ಆಟೋ ಇಲ್ಲ ಬಸ್ನು ಇಲ್ಲ ಟೈಮಿಗೆ ಬಸ್ನು ಯಾವಾಗೋ ಒಂದಿನ ಬರ್ತದ ಒಂದು ಹದಿನೈದು ದಿನಕ್ಕೆ ಒಂದು ಹತ್ತು ದಿನಕ್ಕೆ ನಾ ಟೈಮ್ ಇಲ್ಲ ಏನಿಲ್ಲ ಅದಕ್ಕೆ ಬರ್ಲಾಕ ಯಾವಾಗ್ ಬಂತು ಅವಾಗೇ ಬರ್ತದ ಪ್ಯಾಸೆಂಜರ್ನೂ ಇರಬೇಕಾಗ್ತದ ಅಲ್ಲಿ ಆ ಟೈಮಿಗೆ ಬಸ್ನಾಗ ಯಾರು ಬಿ ಇರಲ್ವು ಹಿಂಗಾಗ್ತದ ಯಾವುದೋ ಒಂದು ನಮ್ಮೂರಲ್ಲಿ ಏನು ಸವಲತ್ತುಗಳು ಇಲ್ಲ